ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜನಪ್ರಿಯವಾಗಿರುವಂತಹ ಸಾಂಪ್ರದಾಯಿಕ ತಿಂಡಿ ತಿನಿಸುಗಳೇನಂದರೆ ಈ ಒಂದು ರಾಗಿ ಮುದ್ದೆ ಮತ್ತು ಹೋಳಿಗೆ ಅಂತಲೇ ಹೇಳಬಹುದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ತುಂಬ ಜನ ರೈತರಿಂದ ಕೂಡಿರುವ ಕಾರಣದಿಂದಾಗಿ ಎಲ್ಲರೂ ಸರ್ವೇ ಸಾಮಾನ್ಯವಾಗಿ ಈ ಒಂದು ಹೋಳಿಗೆ ಮತ್ತು ರಾಗಿಯನ್ನು ಬೆಳೆಯುವ ಕಾರಣದಿಂದ ಈ ಒಂದು ಹಬ್ಬ ಹಬ್ಬಗಳಲ್ ಆಗಿರಬಹುದು ಮದುವೆ ಸಮಾರಂಭಗಳಲ್ಲಿ ಆಗಿರ್ಬೋದು ಮತ್ತು ಬೇರೆ ವಿಶೇಷ ದಿನಗಳಲ್ಲೂ ಸಹ ಈ ಒಂದು ರಾಗಿ ಮುದ್ದೆ ಮತ್ತು ಈ ಒಂದು ಹೋಳಿಗೆ ತಪ್ಪದೇ ಮಾಡ್ಸಿ ಮಾಡಿಸುತ್ತಾರೆ ಇದು ನಮ್ಮ ಒಂದು ಸಂಪ್ರದಾಯವನ್ನು ತೋರಿಸುತ್ತದೆ ಏಕೆಂದರೆ ರಾಗಿ ಮುದ್ದೆ ಅನ್ನೋದು ನಮ್ಮ ನಾವು ಮದುವೆ ಸಮಾರಂಭಗಳಲ್ಲೂ ಸಹ ಮಾಡಿಸುತ್ತಾರೆ ಆದ್ದರಿಂದ ಮತ್ತು ಈ ಒಂದು ರಾಗಿ ಮುದ್ದೆ ಮತ್ತು ಹೋಳ್ಗೆ ಮಾಡೋಕ್ಕೆ ಇನ್ನೂ ಏನೇನು ಪದಾರ್ಥಗಳನ್ನು ಉಪಯೋಗಿಸುತ್ತಾರೆ ಅಂದರೆ ರಾಗಿ ಮುದ್ದೆ ಮಾಡಲು ರಾಗಿ ಹಿಟ್ಟನ್ನು ಹು ಬಳಸ್ಕೊಳ್ಳುತ್ತಾರೆ ಅದೇ ರೀತಿ ಈ ಒಂದು ಹೋಳಿಗೆ ಮಾಡಲು ಬೆಲ್ಲ ಮತ್ತು ಬೆಲ್ಲ ಮೈದಾ ಮತ್ತು ಈ ಒಂದು ತೊಗರಿ ಬೇಳೆಯನ್ನು ಬಳಸಿ ಈ ಒಂದು ಎರಡೂ ಪ ಎರಡೂ ಅಡುಗೆ ತಿಂಡಿ ತಿನಿಸುಗಳನ್ನು ತಯಾರಿಸುತ್ತಾರೆ ಇದು ನಮ್ಮ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಸಿದ್ಧ ಅಡುಗೆಗಳು ಅಥವಾ ತಿಂಡಿ ತಿನಿಸುಗಳು ಆಗಿದೆ